ಮೊನ್ನೆ ನಾನು ಮೀಶೋದಲ್ಲಿ ಒಂದು ಟಾಪ್ ಆರ್ಡರ್ ಮಾಡಿದ್ದೆ ಅದು ಒಂದು ವಾರಕ್ಕೆ ನನಗೆ ಬಂದು ತಲುಪಿತು ಅವಾಗ ಅವನು ಏನು ಟಾಪ್ ಕೊಡಕ್ಕೆ ಬಂದಂಥ ಡಿಲವರಿ ಪಾರ್ಟ್ನರ್ ಅವನು ನನ್ನ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ ಹೇಗಪ್ಪ ಅಂತ ಕೇಳಿದರೆ ಮೊದಲು ಅಮೌಂಟ್ ಎಷ್ಟು ಅಂತ ಕೇಳಿದೆ ಎಷ್ಟು ಒಂದು ತ್ರಿ ಅಂಡ್ರೆಡ್ ಅಂತ ಹೇಳಿದ ಅದು ಕಾಸ್ಟ್ ಇದ್ದಷ್ಟೇ ಅವ್ನು ಹೇಳಿದ ಆಗ ನಾನು ಎಷ್ಟು ಅಷ್ಟು ಅಮೌಂಟ್ ಕೊಡುವಾಗ ಏನೋ ಇಷ್ಟಲ್ಲ ಅಷ್ಟಲ್ಲ ಚೇಂಜ್ ಕೊಡಿರಿ ಹಾಗೆ ಹೀಗೆ ಅಂತಂದ ಮತ್ತು ಏನೋ ಪರ್ಸ್ನಲು ಅಂದರೆ ಪರ್ಸ್ನಲ್ ವಿಷ್ಯದ ಬಗ್ಗೆ ಮಾತಾಡಿದ ಅವಾಗ ಏನು ನಿಮ್ಮ ಮನೆ ಅಡ್ರಸ್ಸು ಹಾಗೆ ಹೀಗೆ ಮತ್ತು ನಿಮ್ಮ ಹೆಸರು ನೀವೇನು ಓದ್ತಿದೀರಾ ಮದುವೆ ಆಗಿದ್ದೀರೋ ಇಲ್ವೋ ಆ ರೀತಿ ಎಲ್ಲ ಕೇಳಿದ ಏನೋ ಒಂಥರ ವಿಚಿತ್ರವಾಗಿ ವರ್ತನೆ ಮಾಡಿದ ಅಂತಲೇ ಹೇಳ್ಬಹುದು ಅವನು ನಾನು ಆರ್ಡರ್ ಮಾಡಿದಂಥ ಟಾಪ್ ಕೊಟ್ಟು ಸುಮ್ಮನೆ ಹೋಗ್ಲಿಲ್ಲ ನನ್ನ ಪರ್ಸ್ನಲ್ ವಿಷ್ಯಕ್ಕೆಲ್ಲ ಕೇಳಿದ ಅದಕ್ಕೆ ಇವ್ನ ಬಗ್ಗೆ ನನಗೆ ಭಾಳ ಏನು ಒಂಥರ ಸಂಶಯ ಶುರುವಾದಂಗೆ ಆಯ್ತು ಏನೋ ಕೆಟ್ಟಂಗೆ ಇರ್ಬೇಕು ಅಂತ ಅನ್ಕೊಂಡೆ ಹಾಗಾಗಿ ನಿಮಗೆ ನಾನು ಇಷ್ಟೇ ಹೇಳ್ತಿರದು ಬಂದಿರ್ತಕ್ಕಂಥ ಡೆಲಿವರಿ ಬಾಯ್ಸ್ ಅವರು ಅವ್ರಿಗೆ ನೀವು ಒಂದು ವಿನಯವಾದಂಥ ಏನು ಮಾತಾಡೋದಾಗಿರ್ಲಿ ಏನೋ ಒಂದು ಹೇಳ್ಕಳಸ್ಬೇಕು ಏನೋ ಕಸ್ಟಮರ್ಸ್ ಹೇಗ್ ಇಸ್ಕೊತಾರೆ ಅವ್ರ ಹತ್ರ ಹೆಂಗ್ ವರ್ತನೆ ಮಾಡ್ಬೇಕು ಅಂತ ನೀವು ತಿಳ್ಕೊಬೇಕು ಮತ್ತು ಅವ್ನು ಈ ಥರ ವರ್ತನೆ ಮಾಡಿದ್ದಕ್ಕೆ ನೀವು ಅವ್ನ ಹತ್ರ ಅವನಿಗೆ ಏನಾದ್ರೂ ಶಿಕ್ಷೆ ಕೊಡ್ತೀರ ಅಂತ ಅನ್ನೋದಾದ್ರೆ ನಾವು ನೆಷ್ಟು ಇದ್ರಲ್ಲಿ ಮೀಶೋದಲ್ಲಿ ಆರ್ಡರ್ ಮಾಡ್ಬೋದು ಚೆನ್ನಾಗೇ ಬರುತ್ತೆ ಅಂತ ನಾನು ಆರ್ಡರ್ ಮಾಡಿದ್ದೆ ಈ ಥರ ಈ ಥರ ಎಲ್ಲ ವರ್ತನೆ ಮಾಡ್ತಾರೆ ಅಂತ ಗೊತಿದ್ದರೆ ನಾನು ಮಾಡ್ತಾನೇ ಇರಲಿಲ್ಲ ಏನು ಇದು ಇದ್ರ ಬಗ್ಗೆ ನೀವು ಕಠಿಣವಾದ ಕ್ರಮ ತಗೋಬೇಕು ಅಂತ ನಾನು ನಿಮಗೆ ಹೇಳ್ತಿದಿನಿ ಇದನ್ನ ನೀವು ಪರಿಗಣಿಸ್ತೀರ ಅಂತ ನಾನು ಅನ್ಕೊಂಡಿದಿನಿ ಥ್ಯಾಂಕ್ ಯೂ